ನಾನು ಗಣೇಶ್ ತಂದೆ ತುಕಾರಾಮ್ ತಾಯಿ ಅನಿತಾ ನಾನೂ ನನ್ನ ಜನ್ಮ ಹದಿನೆಂಟು ಒಂಬತ್ತು ಎರಡು ಆರರಲ್ಲಿ ಆಗಿದೆ ನಾನು ಈಗ ಡಿಗ್ರಿ ಓದುತ್ತಿದ್ದೇನೆ ಡಿಗ್ರಿ ಫಸ್ಟ್ ಇಯರ್ ಇದ್ದೇನೆ ನನ್ನ ಹತ್ತನೇ ಹತ್ತನೇ ತರಗತಿ ಅಪ್ಜಲ್ಪುರ್ನಲ್ಲಿ ಮುಗ್ದಿದೆ ಮತ್ತು ಸೆಕೆಂಡ್ ಇಯರ್ ಶ್ರೀಗುರು ಇಂಡಿಪೆಂಡೆಂಟ್ ಪಿ ಯು ಕಾಲೇಜಿನಲ್ಲಿ ಮುಗಿದಿದೆ ಈಗ ನಾನು ಡಿಗ್ರಿ ಫಸ್ಟ್ ಇಯರ್ ಓದುತ್ತಿದ್ದೇನೆ ಅಂತ ಡಿಗ್ರಿ ಫಸ್ಟ್ ಇಯರ್ ಇರ್ಬೋತ್ ಇರಬೇಕು ಆದರೆ ನಾನು ನೀಟ್ ಟ್ರಾನ್ಸ್ ರಿಪೀಟ್ ಮಾಡ್ತಿದೇನೆ ನನ್ನ ಕನಸು ಏನಂದರೆ ನಾನು ಎಮ್ ಬಿ ಬಿ ಎಸ್ ಡಾಕ್ಟ್ರ್ ಆಗಬೇಕು ಎಮ್ ಬಿ ಬಿ ಎಸ್ ಡಾಕ್ಟ್ರ್ ಆಗಬೇಕು ಅಂತ ನನ್ನ ಇಚ್ಛೆಯಿದೆ ಹಾಗು ನನ್ನ ಮನೆಯಲ್ಲಿ ಕೂಡ ನನಗೆ ಡಾಕ್ಟ್ರ್ ಆಗಬೇಕು ನಮ್ಮ ಮಗನು ಡಾಕ್ಟ್ರ್ ಆಗಬೇಕಂತ ನಮ್ಮ ಎಲ್ಲ ನಮ್ಮ ಫ್ಯಾಮ್ಲಿ ಅವ್ರದ್ದು ಇಚ್ಛೆ ಅದ ಹಂಗೆ ನಾ ಆಗಬೇಕಂತ್ಕರೆ ನಾ ಸ್ವಲ್ಪ ಸ್ಟ್ರಗಲ್ ಮಾಡತಿನಿ ಹಾಗೆ ನಾನು ಸ್ವಲ್ಪ ಹಾರ್ಡ್ವರ್ಕ್ ಮಾಡಿದ್ರೆ ಈಗ ನನ್ನ ನೀಟ್ ಕ್ರ್ಯಾಕ್ ಮಾಡಿ ನಾನು ಈಗ ಎಮ್ ಬಿ ಬಿ ಎಸ್ ಡಿಗ್ರಿ ತೊಗೊಬೋದು ಹಾಗೇ ನಾನು ನಾ ನಮ್ಮ ಫ್ಯಾ ಸ್ವಲ್ಪ ಮಿಡಲ್ ಕ್ಲಾಸ್ದವನು ನಾನು ಹಾಗೇ ಸ್ವಲ್ಪ ಎಲ್ಲ ನನ್ನ ತಂದೆ ತಾಯಿ ಪಟ್ಟಿದಂಥ ಕಷ್ಟಗಳನ್ನು ನಾನು ಅವರಿಗೆ ಖುಷಿ ಕೊಡಬೇಕು ಎಂದು ನಾನು ಓದುತ್ತಿದ್ದೇನೆ ಹಾಗೂ ನಾನು ಎಲ್ಲ ಈಗ ಯಾರಿಗೆ ಕಷ್ಟ ಅಂತ ಬಂದರು ನಾನು ನನ್ನ ಕೈಲಿ ಎಷ್ಟಾಗತ್ತೆ ಅಷ್ಟು ಸಹಾಯ ಮಾಡುತ್ತೇನೆ ಈಗ ಯಾರಾದರು ನನಗೆ ಅಣ್ಣ ಇದು ತಿಳಿದಿಲ್ಲ ಈಗ ಓದೋ ಸಮಯದಲ್ಲಿ ಅಣ್ಣ ಇದು ನಂಗೆ ತಿಳಿದಿಲ್ಲ ಇದು ನಂಗೆ ಬರಲ್ಲ ಇದು ನಂಗೆ ಡೌಟ್ ಅದ ಸ್ವಲ್ಪ ಹೇಳ್ತಿಯ ಅಣ್ಣ ಅಂದ್ಕರೆ ಹಾಂ ನಾ ಎಲ್ಲರಿಗು ಸ್ವಲ್ಪ ಹೇಳ್ತೀನಿ ಹಾಗು ನಾನು ಬರೆದಂಥ ನೋಟ್ಸ್ಗಳನ್ನ ಅವ್ರ ಜೊತೆ ಶೇರ್ ಮಾಡ್ಲತಿನಿ ಮತ್ತು ನಂಗೆ ಫ್ರೆಂಡ್ಸ್ನು ಚಲೋ ಸಿಕ್ಯಾರ ಯಾರು ಯಾರ್ಯಾರು ಅಂದ್ರಾ ಈಗ ವಿಕಾಸ ವಿನಯ್ ಪೃಥ್ವಿ ಈಗ ನಾವು ಎಲ್ಲಾರು ಸೇರಿ ಓದ್ತಿರ್ತೀವಿ ಬರಿತಿರ್ತೀವಿ ನನಗೆ ನನಗೆ ಏನೇ ಗೊತ್ತಲ್ಲಿ ಅಂದ್ರೆ ಅವ್ರು ಹೆಲ್ಪ್ ಮಾಡ್ತಾರೆ ನಂಗೆ ಯಾವುದೇ ಕಷ್ಟ ಇರಲಿ ಅವರು ಅವರ ತಮ್ಮನ್ ತಮ್ಮ ಅಂತ ತಿಳ್ಕೊಂಡು ನನಗೆ ಹೇಳ್ತಾರೆ ಮತ್ತು ಹಿಂಗೆ ಏನೇ ಮಾಡಬೇಕಂದ್ರು ನಾವು ಎಲ್ಲರು ಶೇರ್ ಮಾಡ್ತೀವಿ ದೋಸ್ತ್ರದ ಎಲ್ಲ ಛಲೋ ಅರ ನಂಗೆ ಈಗ ಒಬ್ಬೊಬ್ಬರಿಗೆ ಹ್ಯಾಂಗ ಎಂತ ದೋಸ್ತರು ಸಿಕ್ತಾರಂದ್ರ ಹಾಳು ಮಾಡೋದು ಇವ್ನಿಗೆ ಹ್ಯಾಂಗೆ ಕೆಳಗೆ ತರಬೇಕು ಈಗ ಇವ ಮುಂದೆ ಹೋಗ್ಲತಿದ್ರ ಇವ್ನಿಗೆ ಹ್ಯಾಂಗೆ ಕೆಳಗೆ ಎಳಿಬೇಕು ಮತ್ತು ಕುಡಿಯೋದು ತಿನ್ನೋದು ಮತ್ತು ಸಿಗ್ರೇಟ್ ಸೇದೋದು ಅಂತ ಚಟಗಳ ಕಲಸ್ತಾರೆ ಆದ್ರೆ ನನ್ನ ಫ್ರೆಂಡ್ಸ್ ಅಂಥವ್ರು ಯಾರು ಇಲ್ಲ ಅಂತ ಚಟಗಳನ್ನು ಯಾರು ಮಾಡಲ್ಲ ಮತ್ತು ಈಗ ಏನಪ್ಪ ಅಂದ್ರಾ ಈಗ ನಾವೊಬ್ಬ ಒಳ್ಳೆಯ ವ್ಯಕ್ತಿಯಾಗಿ ನನ್ನ ತಂದೆ ತಾಯಿಗಳಿಗೆ ನಾವು ತೋರಿಸ್ಬೇಕು ಮತ್ತು ನಾನು ಒಂದು ಸೊಸೈಟಿಗೆ ನಾವು ಒಳ್ಳೆಯ ವ್ಯಕ್ತಿಯಾಗಿ ತೋರಿಸಬೇಕು ಎಂದು ನಾನೂ ಆಸೆ ಕಂಡಿದ್ದೇನೆ ಮತ್ತು ನನ್ನ ಅದು ಕನಸದ ಈಗ ನನ್ನ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ನಾ ಓದಿ ಒಂದು ದೊಡ್ಡ ಡಾಕ್ಟ್ರ್ ಆಗಿ ಈಗಾ ಈಗ ಹಾಸ್ಪಿಟಲ್ಗಳಲ್ಲಿ ಭಾಳ ತೊಂದರೆ ಆಗ್ಲತ್ತದೆ ಯಾಕಂದ್ರೆ ಈಗ ಪುವರ್ ಪುವರ್ ಫ್ಯಾಮಿಲಿದಿಂದ ಯಾರು ಬಂದಿರ್ತಾರಲ್ಲ ಅವ್ರಿಗೆ ಡಾಕ್ಟ್ರ್ಸ್ ಏನಂತಾರ ಇಷ್ಟು ರೊಕ್ಕ ಕೊಟ್ರೆ ನಿಂದು ಟ್ರೀಟ್ಮೆಂಟ್ ಆಗ್ತ ಇಲ್ಲ ಆಗಲ್ಲ ಈಗ ಭಾಳ್ ಸೀರಿಯಸ್ ಆಗಿರ್ತದ ಪೇಶಂಟಿದ್ ಕ ಹಾ ಹಾಲತ ಆ ಆ ಟೈಮ್ನಲ್ಲಿ ಡಾಕ್ಟ್ರ್ ಏನಂತಾರೆ ನೀವು ಇಷ್ಟು ರೊಕ್ಕ ಕಟ್ಟಿದ್ರೆ ನಾವು ಪೇಶಂಟಿದ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತಾರ ಆ ಟೈಮ್ನಲ್ಲಿ ಹಾಂಗೆ ಅಂಥವ್ನ ಎಲ್ಲ ನೋಡ್ತಿರ್ತೀನಿ ಈಗ ನಾ ಈಗ ಎಲ್ಲ ಸೊಸೈಟಿದಾಗ ನೋಡ್ತಿರ್ಬೇಕಾದ್ರೆ ಈಗ ಎಲ್ಲ ಲಂಚ ತಿಂದು ಕೊಡ್ತಿರ್ತಾರೆ ಯಾವುದೇ ಆಗಿ ಫ್ರೀಯಾಗಿ ಟ್ರೀಟ್ಮೆಂಟ್ ಇಲ್ಲ ಆಗಂದ್ರೆ ನಾ ಈಗ ನಾ ಈಗ ನನ್ನ ಕನಸು ನಂದು ಈಡೇರ್ತ ಅಂದರೆ ನಾ ಡಾಕ್ಟ್ರ್ ಆಗಿ ಒಂದು ದೊಡ್ಡ ಹಾಸ್ಪಿಟಲ್ನಾಗ ಇದ್ದಂದ್ರ ನಾ ಈಗ ನನ್ನ ಕೈಲಿ ಎಷ್ಟ ಸಹಾಯ ಮಾಡಕಾತ ಅಷ್ಟು ನಾ ಮಾಡ್ತೀನಿ ಹ್ಯಾಂಗಂದ್ರ ಈಗ ನಾ ಈಗ ನಾ ಟ್ರೀಟ್ಮೆಂಟ್ ಮಾಡಬೇಕಂದ್ರೆ ಈಗ ನಾ ಟ್ರೀಟ್ಮೆಂಟ್ ಮಾಡ್ತಿರ್ತೀನಿ ಈಗ ಎಲ್ಲರ ಬಲ್ಲಿ ಅಂತು ರೊಕ್ಕ ಇಸ್ಕೊಬೇಕೆ ಆತದ ಈಗ ನಾ ಎಲ್ಲರಿಗೆ ಫ್ರೀ ಮಾಡ್ಕೊ ಕೂತ ಅಂದ್ರೆ ನನ್ನದು ಲಾಸ್ ಆತದ ಈ ಎಂಥವ್ರಿಗೆ ಫ್ರೀ ಮಾಡಬೇಕಂದ್ರೆ ಯಾರು ಬ್ ಯಾರ ಕೈಲಿ ರೊಕ್ಕ ಕಟ್ಟಕ್ಕೆ ಆಗಲ್ಲಲ್ಲಾ ಅವ್ರಿಗೆ ನಾ ಫ್ರೀ ಮಾಡಬೇಕು ಹ್ಯಾಂಗಂದ್ರೆ ಈಗ ಫುಲ್ ಪುವರ್ ಏಜ್ ಇರ್ತಾರ ಅವ್ರ್ದೊಂದು ಭಾಳಷ್ಟು ರಿಸ್ಕ್ ಇದ್ದಿರ್ತದ ಪೇಶಂಟಿದ ಹಾಲತ ಅಂಥವ್ರಿಗಿ ಹೆಲ್ಪ್ ಮಾಡ್ತೀನಿ ಅವ್ರ ಕೈಯಲ್ಲಿ ಸ್ವಲ್ಪ ಒಂದು ಎಷ್ಟಾದಷ್ಟು ಅಷ್ಟೇ ರೊಕ್ಕ ಕೊಡಕ್ಕೆ ಹೇಳ್ತೀನಿ ಅಂಥವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ನಾ ಓದಿ ಬರ್ದು ಅಂತ ಡಾಕ್ಟ್ರ್ ಆಗಿ ಹಂಗೆ ಹೆಲ್ಪ್ ಮಾಡ್ಬೇಕತ್ತ ಆಸೆ ಅದು ಸೊಸೈಟಿ ಒಳಗೆ ನಂದು ಒಂದು ಹೆಸರಾಗಬೇಕು ಈ ಒಳ್ಳೆಯವ ಅಂತ ಅನಸ್ಕೊಬೇಕು ನನಗೊಂದು ನಾಲ್ಕು ಮಂದಿ ಒಳ್ಳೆಯವ್ರು ಒಳ್ಳೆ ಇದ್ಯಪ್ಪಾ ಯಾರ ಮಗ ಅಂತ ಕೇಳ್ದ್ರ ನಾನು ತುಕಾರಾಮ್ ಅವ್ರ ಮಗ ಅಂತ ಹೇಳಕ ನನಗೆ ಭಾಳ ಹೆಮ್ಮೆ ಅನಸ್ತದ ಮತ್ತು ನನ್ನಿಂದ ನಮ್ಮ ತಂದೆ ತಾಯಿ ಕೂಡ ಸ್ವಲ್ಪ ರೆಸ್ಪೆಕ್ಟ್ ಬರಬೇಕು ಹಾಂಗೆ ಒಂಥರ ಬೆಳಿಬೇಕಂತ ನನ್ನ ಆಸೆ ಇದೆ ಥ್ಯಾಂಕ್ ಯು